ಹಾ ಓಕೆ ಬಂದಿದ ಈಗ ಯಾವಾಗ್ಲಿಂದಪ್ಪ ಹೊಟ್ಟೆ ನೋವು ನಿನಗೆ ಎಷ್ಟು ದಿನದಿಂದ ಇದೆ ಎಷ್ಟು ದಿನಾಯ್ತು ಸ್ಟಾರ್ಟಾಗಿ ಹೊಟ್ಟೆ ನೋವು ನಿನಗೆ ಹಾಸ್ಪಿಟ್ಲಿಗೆ ಬಂದಿದ್ದಿರಾ ನೀವು ಹೌದಾ ಇಲ್ಲಿ ನಮ್ಮ ಹತ್ರ ಬಂದಿದ್ದಿರಾ ಟಾಬ್ಲೆಟ್ಸ್ ಎಲ್ಲ ತಗೊಂಡು ಹೋಗಿದ್ದಿರಾ ಬಂದು ತೋರ್ಸ್ಕೊಂಡು ಮತ್ತೇನಾದರೂ ಸ್ಟಾರ್ಟ್ ಆಗೈತ ಇಲ್ಲ ಏನು ಯಾವ ಥರ ಸರ್ಯಾಗಿ ಹೇಳು ಈಗ ಹಾಸ್ಪಿಟ್ಲಿಗೆ ಬಂದಿದ್ದಲ್ಲ ತೋರ್ಸ್ಕೊಳಕ್ಕೆ ನನ್ನ ಹತ್ರ ಬಂದಮೇಲೆ ಟ್ಯಾಬ್ಲೆಟ್ ತಿಂದಮೇಲೆ ಕೂಡ ಅದೇ ಥರ ಐತ ಇನ್ನೂ ಕ್ಯೂರ್ ಆಗಿಲ್ವ ಓಹ್ ಫುಡ್ ಏನು ತಿಂದೆ ಮಾರ್ನಿಂಗು ನೆನ್ನೆ ನೈಟ್ ಎಲ್ಲ ಫುಡ್ ಏನು ತಿಂದೆ ಅನ್ನ ರಸ ಬೆಳಗ್ಗೆ ಏನು ತಿಂದೆ ಊಟ ಅನ್ನ ಹೊರಗಡೆ ಏನಾದರೂ ತಿಂದಿದ್ದಾ ಗೋಬಿ ಪಾನಿಪುರಿ ಭೇಲ್ ಪುರಿ ಚಿಕನ್ ಏನಾದರೂ ತಿಂದಿದ್ದಾ ಯಾ ಚಿಕನ್ನಾ ಮಟನ್ನಾ ತಿಂದಿದ್ದು ಚಿಕನ್ ಯಾವಾಗ ತಿಂದೆ ಚಿಕನ್ನು ನೆನ್ನೆ ಬೆಳಗ್ಗೆ ಈಗ ಹೊಟ್ಟೆ ನೋವು ಹಂಗೆ ಐತ ವಾಮಿಟ್ ಕೂಡ ಐತ ಈಗ ಈಗ ಬರೀ ಹೊಟ್ಟೆ ನೋವಾ ಚಿಕನ್ ಜಾಸ್ತಿ ತಿಂದಿದ್ದೀಯ ಅದಕ್ಕೆ ಇರಬೇಕು ತುಂಬ ಹೊಟ್ಟೆ ನೋವಾಗಿರುತ್ತೆ ಸರಿನಾ ಈಗೆನ್ಮಾಡ್ತಿ ಅಂದರೆ ನೈಟು ಏನೂ ಊಟ ತಿನ್ನಕ್ಕೋಗ್ಬೇಡ ಓಕೆನ ನೈಟು ಎಳ್ನೀರು ಏನಾರ ತಗೊ ಇಲ್ಲ ಜೂಸ್ ತಗೊ ಜೂಸ್ ತಗೊಂಬಿಡು ಬೆಳಿಗ್ಗೆ ನೈಟ್ ಕುಡಿ ಒಂದು ವೇಳೆ ಹಾಗೇ ಇದ್ದರೆ ಬೆಳಿಗ್ಗೆ ಕೂಡ ಹಾಗೆ ಇದ್ದರೆ ಬೆಳಿಗ್ಗೆ ಅದನ್ನೇ ಮಾಡು ಊಟ ಏನು ತಿನ್ನಬೇಡ ಸರೀನ ಏನಾದರೂ ಜ್ಯೂಸ್ ತಗೋ ಈ ಕಿತ್ಳೆ ಹಣ್ಣ್ ಬರತ್ತೆ ನೋಡು ಕಿತ್ಳೆ ಹಣ್ಣ್ ತಿನ್ನು ಆಮೇಲೆ ಜ್ಯೂಸ್ ಕುಡಿ ಬೆಳಗ್ಗೆವರೆಗೂ ಅದೇ ಥರ ಇದ್ದರೆ ವಾಸಿಯಾಗಿಲ್ಲಂದ್ರೆ ಹಾಸ್ಪಿಟ್ಲಿಗೆ ಬಾ ಸರಿನಾ ನಾನು ಮತ್ತೆ ಚೆಕ್ ಮಾಡ್ತೀನಿ ಏನಾದರೂ ಪ್ರಾಬ್ಲಮ್ ಏನು ಇದ್ದರೆ ಸ್ಕ್ಯಾನಿಂಗ್ ಮಾಡಿ ಚೆಕ್ ಮಾಡೇಳ್ತೀನಿ ಓಕೆನಾ ಓಕೆ ಹಾಗಿದ್ದರೆ